ಸೀರೆ ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸೀರೆ ಅಂದರೆ ಈವಾಗಿನಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನ ಅಜ್ಜಿಯವರೆಗೂ ಸೀರೆ ಅಂದರೆ ತುಂಬ ಇಷ್ಟಪಡ್ತಾರೆ ಸೀರೆ ಅಂತೆಂದರೆ ನಮ್ಮ ಸಂಪ್ರದಾಯ ಲಕ್ಷಣವಾಗಿರುತ್ತೆ ಟ್ರೆಡಿಷ್ನಲ್ ಅಂತ ಹೇಳ್ತೀವಿ ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳ್ತೀವಿ ಸೀರೆ ಅಲ್ಲಿ ವೆರೈಟಿಸ್ ಆಫ್ ಸೀರೆ ಇರುತ್ತೆ ಲೈಕ್ ಕ್ರೆಪ್ ಸೀರೆ ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಜಾರ್ಜೆಟ್ ಸೀರೆ ಆಮೇಲೆ ಕಾಂಚ್ ಕಾಂಚಿಪುರಂ ಸೀರೆ ಆ ಥರದ್ದು ತುಂಬನೇ ವೆರೈಟಿಸ್ ಸೀರೆ ಸಿಗುತ್ತೆ ಸೀರೆ ನಾನು ಫಸ್ಟು ತಗೊಂಡಿದ್ದು ಸೀರೆ ಯಾವಾಗ ಅಂದರೆ ಫಸ್ಟ್ ಪಿ ಯು ಸಿ ಇದ್ದಾಗ ನಾನು ತಗೊಂಡೆ ಒಂದು ಅದು ಬ್ಲಾಕ್ ಸೀರೆ ಮತ್ತೆ ಎಂಬ್ರಾಯಿಡರಿ ಕಲರ್ ಎಂಬ್ರಾಯ್ಡ್ರಿ ಕಾಟನ್ ಸಾರಿ ತಗೊಂಡಿದ್ದೆ ಅದು ಹೇಗೆ ನನಗೆ ನೆನಪು ಅಂತ ಅಂದರೆ ನನ್ನ ನೋಡೋಕೆ ಬಂದಿದ್ದ ಹುಡುಗ ನನ್ನ ಸೀರೇಲಿ ಫೋಟೋ ಕಳಿಸಿದ್ವಲ್ಲ ನಾವು ಹುಡುಗಿ ಮನೆಯಿಂದ ಹುಡುಗ ನಮ್ಮ ಯಜಮಾನರು ಅದು ಸೀರೇಲಿ ನನ್ನ ಫೋಟೋ ನೋಡಿ ತುಂಬನೇ ಇಷ್ಟಪಟ್ಟರು ಸೊ ಆ ಒಂದು ಫೋಟೋ ನನ್ನ ಹತ್ರ ಈಗಲೂ ಇದೆ ಅವರು ಈಗಲೂ ಅದರ ಬಗ್ಗೆ ಹೇಳ್ತಾಯಿರ್ತಾರೆ ಆಮೇಲೆ ನಮ್ಮ ಸ್ಕೂಲ್ ಸೆಂಡ್ ಆಫ್ ಅಲ್ಲಿ ಹುಟ್ಟಿದ್ವಿ ಆಮೇಲೆ ತುಂಬ ಮದುವೆಗಳಲ್ಲಿ ತುಂಬ ನಮ್ಮ ಕ್ಲೋಸ್ ಫ್ರೆಂಡ್ ಮದ್ವೆಯಲೂ ಉಟ್ಟಿದ್ದೆ ಆಮೇಲೆ ನನ್ನ ಮದುವೆ ಸಮಯದಲ್ಲಿ ನಾವು ಅಯ್ಯಂಗಾರು ಸೊ ನಮ್ಮ ಟ್ರೆಡಿಷ್ನಲ್ ಸೀರೆ ಬಂದು ನಾ ಸೀರೆ ಉಡೋದ್ರಲ್ಲೂ ತುಂಬನೇ ಥರ ಥರವಾದ ಒಂದೊಂದು ಪ್ಲೇಸ್ ಅಲ್ಲೂ ಒಂದೊಂದು ಥರ ಸೀರೆ ಉಡ್ತಾರೆ ಲೈಕ್ ನಮ್ಮ ಟ್ರೆಡಿಷ್ನಲ್ ಬಂದು ಕಚ್ಚೆ ಸೀರೆ ಅದರಲ್ಲೂ ಕೂಡ ಮುಂದೆ ಕಚ್ಚೆ ಇದೆ ಹಿಂದೆ ಕಚ್ಚೆ ಇದೆ ಮಾಧವದ್ರು ಮಾಧವರು ಒಂಥರ ಉಡ್ತಾರೆ ನಾವು ಅಯ್ಯಂಗಾರು ಒಂಥರ ಉಡ್ತೀವಿ ಆಮೇಲೆ ನಾರ್ತ್ ಇಂಡಿಯನ್ಸ್ ಒಂಥರ ಉಡ್ತಾರೆ ಆಮೇಲೆ ಸೇಟುಗಳು ಒಂಥರ ಉಡ್ತಾರೆ ಆಮೇಲೆ ಯಾರಪ್ಪ ಕೊಡಗು ಅವರು ಅವರಿನ್ನೊಂದು ಥರ ಉಡ್ತಾರೆ ಸೊ ಸೀರೆ ಉಡೋದರಲ್ಲೂ ಕೂಡ ತುಂಬನೇ ವೆರೈಟೀಸ್ ಇದೆ ನಾವು ನೋಡಿರ್ಬೋದು ಈವನ್ ಫ್ಯಾಷನ್ ಶೋ ಅಲ್ಲಿ ನಾವು ಒಂದೊಂದು ಸ್ಟೇಟ್ ಅಲ್ಲಿ ಟ್ರೆಡಿಷ್ನಲ್ ಬರಬೇಕು ಅಂತೆಂದರೆ ಎಲ್ಲ ಥರದ್ದು ಸೀರೆಗಳು ವ್ಯಾ ವೆರೈಟಿ ಆಫ್ ಸ್ಟೈಲ್ಸ್ ಆಫ್ ಸಾರೀಸ್ ಉಟ್ಟಿರುತ್ತಾರೆ ನೋಡೋಕ್ಕೆ ತುಂಬನೇ ಬ್ಯೂಟಿಫುಲ್ ಆಗಿರುತ್ತೆ ಎಲ್ಲರಿಗೂ ಇನ್ನು ಈವನ್ ಹೊರದೇಶದವ್ರಿಗೂ ನಾವು ಸೀರೆ ಉಡೋದನ್ನು ನೋಡೋದೇ ಇಷ್ಟಪಡ್ತಾರೆ ಇನ್ಫ್ಯಾಕ್ಟ್ ಬೇರೆ ಕಂಟ್ರೀಸ್ ಅವರೆಲ್ಲ ಸೀರೆ ಉಡೋದನ್ನು ಅವರು ಅಭ್ಯಾಸ ಮಾಡ್ಕೊಂಡು ಕಲೀತಾರೆ ಅದೊಂದು ತುಂಬ ಹೆಮ್ಮೆಯ ವಿಷಯ ಮತ್ತೆ ನನ್ನ ಮದುವೆಯಲ್ಲಿ ನಮ್ಮ ಕಲರ್ ಬಂದು ಕೆಂಪು ಸೀರೆ ಉಟ್ಟಿದ್ದೆ ಕಚ್ಚೆ ಸೀರೆ ಉಟ್ಟಿದ್ದೆ ಎಲ್ಲರೂ ತುಂಬ ಆಮೇಲೆ ಆಂಡಾಳ್ ಸ್ಟೈಲ್ ಕೊಂಡೆ ಹಾಕೊಂಡಿದ್ದೆ ಎಲ್ಲರೂ ಈವನ್ ದ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಡಾಕ್ಟರ್ ಹಂಸಲೇಖ ಅವರ ಫ್ಯಾಮಿಲಿ ಬಂದಿದ್ದರು ನನ್ನ ಮದುವೆಗೆ ಅವರು ನನ್ನ ಡ್ರೆಸ್ಸು ನನ್ನ ಇದು ನೋಡಿಬಿಟ್ಟು ಕಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಇದ್ದಂಗೆ ಇದೆ ಆ ಕೊಂಡೆಗೂ ನಿನ್ನ ಸೀರೆ ಸ್ಟೈಲ್ಗೂ ಅಂತ ಹೇಳಿದರು ಹಾಗೆ ತುಂಬನೇ ಚೆನ್ನಾಗೆ ಕಾಣ್ತಾಯಿದ್ದೀಯ ಅಂತ ಇದು ಮಾಡಿದರು ಹೊಗಳಿದರು ಆಮೇಲೆ ನೆಕ್ಸ್ಟು ಆ ನನಗೆ ಉಡೋಕು ಬರ್ತಾಯಿರಲಿಲ್ಲ ನನ್ನ ಅಮ್ಮನೇ ಒಂದ್ಸಲ ಹೇಳಿಕೊಟ್ರು ಆಮೇಲೆ ಸೀರೆ ಉಡೋದಕ್ಕೆ ತುಂಬನೇ ಇಷ್ಟಪಟ್ಟೆ ಆಮೇಲೆ ಈಗ ಅಂತೂ ವೆರೈಟಿಸ್ ಆಫ್ ಸಾರೀಸ್ ನೋಡಿ ನೋಡಿ ನೋಡಿ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂಗಡಿಗೆ ಹೋದರೆ ಒಂದು ರೀಸೆಂಟಾಗಿ ಹಬ್ಬಕ್ಕೆ ತಗೊಂಡೆ ಇನ್ಫ್ಯಾಕ್ಟ್ ನಿನಗೆ ಇನ್ನೊಂದು ಸುದ್ದಿ ಹೇಳಲೇಬೇಕು ನಮ್ಮ ತಂದೆಯವರು ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಇದು ಕಾಂಪಿಟೇಷನ್ ಗೆದ್ದರು ಅದರಲ್ಲಿ ಫೋರ್ಟಿ ಫೈವ್ ಡೇಸು ಅವರು ಕೊಟ್ಟಿದ್ದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆ ಒಂದು ಉತ್ತರ ಕೊಟ್ಟಿದ್ದು ನ್ಯೂಸ್ ಪೇಪರಲ್ಲಿ ಅದನ್ನು ಕ ಫೋಟೋ ಹಿಡಿದು ಅವರಿಗೆ ಕಳಿಸ್ಬೇಕಾಗಿತ್ತು ಆ ಥರ ನಲವತ್ತೈದು ದಿನ ಅವರು ಕಳಿಸ್ತಾಯಿದ್ರು ಹಾಗೆ ಅದರಲ್ಲಿ ನಂದೊಂದು ಹೆಸರು ಬರೆದಿದ್ರು ಅಮ್ಮನದೊಂದು ಹೆಸರು ಬರೆದಿದ್ರು ಅಮೇಲೆ ನನ್ನ ತಮ್ಮನದ್ದು ಹೆಂಡ್ತಿದು ಒಂದು ಬರೆದಿದ್ರು ಸೊ ಲಕ್ಕಿ ಏನು ಅಂದ್ರೆ ಅಂದರೆ ಮೂರು ಜನದ್ದು ಗೆದ್ವಿ ಸೀರೆ ಗೆದ್ವಿ ಅಲ್ಲಿ ಮೂರು ಜನಕ್ಕೆ ತುಂಬನೇ ಚೆನ್ನಾಗಿತ್ತು ಸಿಲ್ಕ್ ಸಾರಿ ತುಂಬ ಗ್ರಾಂಡ್ ಅಲ್ಲ ಅರೌಂಡ್ ಟೂ ಥೌಸಂಡ್ ರೂಪೀಸ್ ಸಿಲ್ಕ್ ಸಾರಿ ಬಂತು ಹಬ್ಬಕ್ಕೆ ನಮಗೆ ಹೊಸ ಡ್ರೆಸ್ ಹೊಸ ಸೀರೆ ನಮ್ಮ ಅಪ್ಪನ ಕಡೆಯಿಂದ ನಮ್ಮ ಮೂರು ಜನ ಹೆಣ್ಮಕ್ಕಳಿಗೆ ಸೀರೆ ಬಂದಿದ್ದು ಒಂದು ತುಂಬ ಖುಷಿ ಆಯಿತು ಆಮೇಲೆ ಗೆದ್ದಿದ್ದ ಒಂದು ಸಂಭ್ರಮ ಆಯಿತು ನಮ್ಮನ್ನೆಲ್ಲ ಕರೆದು ಅರೇಂಜ್ ಮಾಡಿ ಒಂದು ಫಂಕ್ಷನ್ ಆರ್ಗನೈಜ್ ಮಾಡಿ ನಮ್ಮ ಹೆಸರಿಟ್ಟು ಕರೆದು ಕೊಟ್ಟರು ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ನಮ್ಮ ಫೋಟೊಗಳನ್ನ ಹಾಕಿದ್ದರು ಅದರಲ್ಲಿ ಇನ್ನೂ ಒಂದು ಖುಷಿ ವಿಷಯ ಏನೆಂದ್ರೆ ಟಾಪ್ ಟೆನ್ ನೇಮ್ ಲಿಸ್ಟಲ್ಲಿ ನಾನು ಟಾಪ್ ಥ್ರೀ ಆಗಿದ್ದೆ ಅದೊಂದು ತುಂಬ ಖುಷಿಯಾಗುತ್ತೆ ಆಮೇಲೆ ನಾನು ಅಮ್ಮ ಅದನ್ನು ನವರಾತ್ರಿ ಸಮಯದಲ್ಲಿ ಉಟ್ಕೊಂಡು ಫೋಟೋ ತೆಗಿಸಿದ್ವಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಆಮೇಲೆ ಆನ್ಲೈನ್ನಲ್ಲಿ ನಾನು ತುಂಬ ತೊಗೊಂಡ್ತಾಯಿರ್ತೀನಿ ಚೆನ್ನಾಗಿ ಇರುತ್ತೆ ನಾನು ಟೀಚಿಂಗ್ ಪ್ರೊಫೆಷ್ನಲ್ ಆಗಿರೋದರಿಂದ ನಾನು ದಿನಾ ಸೀರೆ ಉಟ್ಕೊಂಡು ಹೋಗಬೇಕು ಸೊ ನನಗೆ ಎಷ್ಟು ಸೀರೆ ಇದ್ದರು ಸಾಕಾಗೋದಿಲ್ಲ ದಿನ ಒಂದೊಂದು ತರ ಸೀರೆ ಉಡ್ತಾಯಿರ್ಬೇಕು ಆಮೇಲೆ ನವರಾತ್ರಿ ಟೈಮಲ್ಲಿ ಇಂತಿಂಥ ಕಲರ್ ಸೀರೆ ಅಂತ ಇರುತ್ತೆ ಆಮೇಲೆ ನಮ್ಮದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದರಿಂದ ಕ್ರಿಸ್ಮಸ್ ಟೈಮಲ್ಲೂ ಅವ್ರದ್ದೇ ಅಂತ ಕಲರ್ಸ್ ಇರುತ್ತೆ ಆ ಒಂದು ಡಿಸ್ಮರ್ ಡಿಸೆಂಬರ್ ತಿಂಗಳಲ್ಲಿ ಸೊ ನಾವೆಲ್ಲರೂ ಒಟ್ಟಿಗೆ ಆ ಥರ ಸೀರೆ ಸೇಮ್ ಕಲರ್ ಸೀರೆ ಉಟ್ಕೊಂಡು ಸ್ಕೂಲಿಗೆ ಹೋಗೋದೇ ಒಂದು ಸಂಭ್ರಮ ಒಂದು ಖುಷಿ ಇರುತ್ತೆ ಕ್ಲಾಸ್ ಎಲ್ಲ ಆದಮೇಲೆ ನಮ್ಮದು ಫೋ ಗ್ರೂಪ್ ಫೋಟೋಗಳು ತೆಕ್ಕೊತ್ತೀವಿ ಶೇರ್ ಮಾಡ್ಕೋತೀವಿ ತುಂಬ ಚೆನ್ನಾಗಿ ಇರುತ್ತೆ ಆಮೇಲೆ ಸ್ಕೂಲಲ್ಲೂ ಸಹ ಫ್ಯಾಷನ್ ಶೋ ಇರುತ್ತೆ ಅಲ್ಲೂ ಸಹ ಉಡ್ತೀವಿ ಆಮೇಲೆ ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ಗೆ ಉಟ್ಕೊಂಡು ಹೋಗ್ತೀವಿ ಸ್ಪೆಷಲಾಗಿ ಆಮೇಲೆ ಆನ್ಲೈನ್ನಲ್ಲಿ ತುಂಬ ತಗೊಂಡಿದ್ದೀನಿ ತೊ ಚೆನ್ನಾಗಿ ಇದೆ ಅದೇ ಸೀರೆ ನಾನು ಒಂದ್ಸಲ ಅಂಗಡಿಯಲ್ಲಿ ತಗೊಳ್ಳೋಕೆ ಹೋದರೆ ಡಬಲ್ ಕಾಸ್ಟ್ ಅಂತ ಹೇಳಿದರು ನಾನು ಇದು ಏನಪ್ಪ ಆನ್ಲೈನೇ ಕಮ್ಮಿ ಇದೆಯಲ್ಲ ಅಂತ ಅಂದ್ಕೊಂಡು ಮತ್ತೆ ಅದು ಕ್ಯಾನ್ಸಲ್ ಮಾಡಿ ಆನ್ಲೈನ್ನಲ್ಲೇ ತಗೊಳ್ಳೋಕೆ ಶುರು ಮಾಡಿದೆ ನನ್ನ ಫ್ರೆಂಡ್ಸ್ಗಳಿಗೂ ಕಲೀಗ್ಸ್ಗೂ ಹೇಳಿದೆ ಅವರೂ ತುಂಬ ತಗೊಂಡ್ರು ಆಮೇಲೆ ಈಗ ಅಂತೂ ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳುಗಳು ಸೀರೆ ಹಬ್ಬದ ಸಮಯದಲ್ಲಿ ಸೀರೆ ಉಟ್ಕೋತಾರೆ ಪುಟ್ಟ ಪುಟಾಣಿ ಮಕ್ಕಳು ಹೆಣ್ಣು ಮಕ್ಕಳು ನೋಡೋಕೆ ಎಷ್ಟು ಮುದ್ದು ಮುದ್ದಾಗಿ ಇರ್ತವೆ ಎತ್ತಿ ಮುದ್ದಾಡೋಣ ಅನ್ನಿಸುತ್ತೆ ಬ ಸೇಮ್ ದೇವೀನೆ ಕೆಳಗೆ ಬಂದಾಗೆ ಅನ್ನಿಸುತ್ತೆ ಸೀರೆ ಆಮೇಲೆ ಇನ್ನು ಸೀರೆ ಅಂತ ಅಂದರೆ ಅದು ಮುಂದಕ್ಕೂ ಅಷ್ಟೇ ಈಗ ರೇಷ್ಮೆ ಸಾರಿ ತಗೊಂಡು ಇರ್ತೀವಿ ಅದು ತುಂಬ ವರ್ಷ ಉಟ್ಟಿರ್ತೀವಿ ಅದು ಹಾಂ ಸಾಕಾಯ್ತಪ್ಪ ಇನ್ನು ಈ ಸೀರೆನೇ ಉಟ್ ಅಂತೆಂದರೆ ಅದನ್ನು ನಾವು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಅದನ್ನು ಕೊಟ್ಟರೆ ಈವಾಗ ಅವರು ಯಾರು ಇಷ್ಟ ಓ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟ ಪಡೋದಿಲ್ಲ ಸೀರೆ ಹಾಂ ಇವ್ರದ್ದ ಅಜ್ಜಿ ಕಾಲದ್ದ ಅಷ್ಟು ಹಳೇದ ಅಂತ ಅಂತಾರೆ ಸೊ ಆವಾಗ ಏನು ಮಾಡ್ಬೋದು ಆ ಸೀರೆನೇ ಲಂಗ ದಾವಣಿಯಾಗಿ ಕನ್ವರ್ಟ್ ಮಾಡ್ಬೋದು ಆಮೇಲೆ ಚೂಡಿದಾರ್ ಹೊಲಿಸ್ಕೋಬೋದು ಈ ಥರ ಎಷ್ಟೋ ಥರ ಸೀರೆ ಅನ್ನೋದರಲ್ಲೇ ಎಷ್ಟು ಥರ ನಾವು ಈ ಯೂಸ್ ಮಾಡ್ಕೋಬೋದು ಬರೀ ಉಟ್ಟು ಬೇಜಾರಾಗಿ ಬಿಸಾಕಿದ್ವಿ ಅಂತ ಆಗೋದಿಲ್ಲ ಆ ಥರ ಬೇರೆ ಬೇರೆ ಥರ ಡ್ರೆಸ್ಗಳನ್ನ ಹೊಲಿಸ್ಕೋಬೋದು ಹಾಕೋಬೋದು ಅದೇ ಬೇರೆ ಲುಕ್ ಕೊಡುತ್ತೆ ಆಮೇಲೆ ಸೀರೆ ತುಂಬ ಜನ ಈ ಫಂಕ್ಷನ್ನಲ್ಲೂ ಅಷ್ಟೇ ಉಟ್ಕೊಂಡು ಬರ್ತಾರೆ ಏ ಏನು ಗ್ರಾಂಡ್ ಲುಕ್ ಕೆಲವೊಬ್ಬರು ಅಂತೂ ಸಿಂಪಲ್ ಸಾರಿ ಏನು ರಿಚ್ ಲುಕ್ ಕೊಡುತ್ತೆ ಅಂತೆಂದರೆ ವಾವ್ ಅಂತ ಅನ್ನಬೇಕು ಅಷ್ಟು ಚೆನ್ನಾಗಿ ಕಾಣುತ್ತೆ ಎಸ್ಪೆಷಲಿ ಕಾಟನ್ ಸಾರೀಸ್ ನನಗೆ ತುಂಬ ಇಂಪ್ರೆಸಿವ್ ಅಂತೆಂದರೆ ನಮ್ಮ ಫಿಫ್ತ್ ಸ್ಟ್ಯಾಂಡರ್ಡ್ ಟೀಚರು ಎವ್ರಿ ಡೇ ಕಾಟನ್ ಸಾರಿ ಹೆಂಗೆ ಅಂದರೆ ಅವರೊಂದು ಗೊಂಬೆ ಥರ ಇದ್ದರು ಗೊಂಬೆ ದಿನ ಅದಕ್ಕೆ ಕಲರ್ ಸೀರೆ ಕೂರಿಸಿದ್ರೆ ಹೆಂಗೆ ಕಾಣುತ್ತೋ ಸೇಮ್ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನು ಕಲರ್ಸ್ ಚೇಂಜ್ ಸೇಮ್ ಅವರ ಹೇರ್ ಸ್ಟೈಲು ಹಾಗೆಲ್ಲ ಉಟ್ಕೊಂಡು ಬರ್ತಾರೆ ಏನು ಅವರು ದಿನ ಅವರ ಸೀರೆನೆ ನಾನು ನೋಡ್ತಾಯಿದ್ದೆ ಅಷ್ಟು ಅಟ್ರಾಕ್ಟಿವ್ ಆಗಿ ಉಟ್ಕೊಂಡು ಬರೋರು ಆಮೇಲೆ ನಮ್ಮ ಏಟ್ ಸ್ಟಾಂಡರ್ಡ್ ಟೀಚರು ಅವರು ಅಂತು ತುಂಬ ಉದ್ದ ಇದ್ದರು ಟಾಲ್ ಆಗಿ ಇದ್ದರು ದಪ್ಪ ಇದ್ದರು ಫೇರಾಗಿ ಇದ್ದರು ಅವರು ಫಾರಿನು ಇದು ಕ್ರಿಶ್ಚಿಯನ್ ಟೀಚರು ಅವರಿಗೆ ಅಷ್ಟು ಅವರ ಹೈಟ್ಗು ಅಥವಾ ಅವರಿಗೆ ಅಷ್ಟು ಉಡೋಕೆ ಬರ್ತಾಯಿರಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಮೇಲಕ್ಕೆ ಉಟ್ಕೋಳ್ಳೋವ್ರು ಅವರು ಅಷ್ಟೇ ಏನು ಬ್ಯೂಟಿಫುಲಾಗಿ ಕಾಣೋರು ಗೊತ್ತ ಅವರು ನನ್ನ ಒನ್ ಆಫ್ ದ ಫೇವರಿಟ್ ಟೀಚರ್ ಅಂತ ಹೇಳ್ಬೋದು ಸೊ ಸೀರೆ ಅಂತ ಅಂದರೆ ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ನಮ್ಮ ಭಾರತಿ ಸಂಸ್ಕೃತಿಯ ಬಟ್ಟೆ ಅಂತ ಹೇಳ್ಬೋದು